ಯಾರು ಮಾತಾಡ್ತಿರೋದು ಹಾಂ ಹೌದು ಹಾಂ ನಿಮ್ಮ ಹೆಸರೇನು ಸರ್ ನಿಮ್ಮ ಹೆಸರೇನು ಸರ್ ಹಾಂ ಹೌದಾ ಎಷ್ಟೊತ್ತಿಗೆ ಬಂದಿದ್ರಿ ನೆನ್ನೆ ಹಾಂ ಟ್ಯಾಬ್ಲೇಟ್ಸ್ ಏನು ತೊಗೋಂಡಿಲ್ವಾ ನೀವು ಹಾಂ ಯಾವಾಗ ತಗೊಂಡಿರಿ ನೆನ್ನೆ ಊಟ ಆದಮೇಲೆನೆ ನೈಟ್ ತಗೊಂಡಿರಾ ಹೌದಾ ನೀವು ಚೆನ್ನಾಗ್ ರೆಸ್ಟ್ ಮಾಡಬೇಕಲ್ವಾ ಹೌದಾ ಸರಿ ಬನ್ನಿ ಆ ಆಸ್ಪತ್ರೆ ಹತ್ರ ಬನ್ನಿ ಇಲ್ಲಿ ನಾನು ರಕ್ತ ಪರೀಕ್ಷೆ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಹಾಂ ಬೇಗ ವಾಸಿಯಾಗುತ್ತೆ ಹಾಂ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಸರ್ ಹಾಂ ಆಸ್ಪತ್ರೆಯಲ್ಲಿ ನಿಮ್ಮ ಅಮ್ಮ ಏನಕ್ಕೆ ಸರ್ ಹೌದಾ ಎಷ್ಟು ತಿಂಗಳಿಗೊಮ್ಮೆ ಮಾಡಿಸ್ತೀರ ಶುಗರ್ ಟೆಸ್ಟು ಹೌದಾ ಎಷ್ಟು ದಿವಸ ಆಯಿತು ಈಗ ಮಾಡಿಸಿ ಶುಗರ್ ಟೆಸ್ಟ್ ಮಾಡಿಸಿ ಎಷ್ಟು ದಿವಸ ಆಯಿತು ಅಂದೆ

ಹಾಂ ಹೌದು ಸರ್ ನಿಮಗೆ ರಕ್ತ ಪರೀಕ್ಷೆ ಮಾಡಬೇಕಲ್ವಾ ಹಾಂ ಸಂಜೆ ನಾಲ್ಕು ಗಂಟೆಗೆ ಬನ್ನಿ ನಾನು ಇರ್ತೀನಿ ನನ್ನ ನಂಬರ್ ನಿಮ್ಮ ಹತ್ತಿರ ಇದೆ ಅಲ್ಲಾ ನನಗೆ ಫೋನ್ ಮಾಡ್ಕೊತ ಬನ್ನಿ ನಾನು ಹೇಳ್ತೀನಿ ಸುಮಾರು ನಾಲ್ಕು ಗಂಟೆ ಮೇಲೆ ಬಂದರೆ ನಾನು ಇರ್ತೀನಿ ಸರ್ ನೀವು ಚೆನ್ನಾಗ್ ರೆಸ್ಟ್ ಮಾಡಿ ನಾನು ಕೊಟ್ಟಿರೋ ಮಾತ್ರೆಗಳು ಮತ್ತು ಸಿರಪ್ಪೆಲ್ಲಾ ತಗೋಳ್ಳಿ ಆವಾಗ ವಾಸಿ ಆಗುತ್ತೆ ಬೇರೆನಾ ಬೆಳಗ್ಗೆ ಬನ್ನಿ ಬೆಳಗ್ಗೆ ಒಂದು ಏಳು ಗಂಟೆಗೆ ಬನ್ನಿ ಏಳು ಗಂಟೆ ಮೇಲೆ ಬನ್ನಿ ಏಳು ಗಂಟೆ ಮೇಲೆ ಬಂದರೆ ನಾನು ಆಸ್ಪತ್ರೆಯಲ್ಲಿ ಕೆಳಗೆ ಇರ್ತೀನಿ ಹಾಂ ಇರ್ತೀನಿ ಸರ್ ನನ್ನ ಬನ್ನಿ ಮೀಟ್ ಮಾಡಿ ನೀವು ನಾನು ಎಲ್ಲಿರ್ತೀನೋ ಅಲ್ಲಿ ಅದೇ ಜಾಗಕ್ಕೆ ಬನ್ನಿ ಹಾಂ ಸರಿ ಸರಿ ಸರ್ ಆಯಿತು ಫೋನ್ ಮಾಡ್ಕೊಂಡು ಬನ್ನಿ ನಾನು ಪಿಕ್ ಮಾಡ್ತೀನಿ ಸರಿ ಓಕೆ